ನನಗೆ ನಿತ್ಯ ಕಲಿಸಲಿಕ್ಕೆ ಅವಕಾಶ ದೊರೆತಿದ್ದೆಂದರೆ ನಾನು ಮನೆಯಲ್ಲಿ ಅಂದರೆ ನನ್ನ ತಂಗಿಗೆ ಅಂದರೆ ಕಾಲೇಝ್ ಡೇ ಇರುವಾಗೆಲ್ಲ ಕಲಿಸಿದ್ದೇನೆ ಅವಳಿಗೆ ನೃತ್ಯ ಅಂದರೆ ಫೋ ಜನಪದ ನೃತ್ಯ ಮತ್ತು ಹಿಪಾಪ್ ಅದೆಲ್ಲ ಕಲಿಸಿದ್ದೇನೆ ಮತ್ತು ನನಗೆ ಹೀಗೆ ಅಂದರೆ ಕಾಲೇಜ್ ಕಾಲೇಜ್ನಲ್ಲಿ ಕಾಂಪಿಟೇಷನ್ ಆಗ್ತಿದೆ ಅಂದರೆ ನಮಗೆ ಪ್ರೈಮರಿಯಿಂದ ಸಹಾ ಪ್ರತಿಭಾ ಕಾರಂಜಿ ಮಾಡ್ತಿದ್ದರು ಪ್ರತಿಭಾ ಕಾರಂಜಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇನೆ ಅದರಲ್ಲಿ ನಾವು ತಾಲ್ಲೂಕು ಜಿಲ್ಲ ಮಟ್ಟಕ್ಕೆ ಸೆಲೆಕ್ಟ್ ಆಗಿದ್ದೇವೆ ಆನಂತರ ಪ್ರೌಢಶಾಲೆಗೆ ಬಂದ ಬಂದಿದ್ದಾಗ ಎಂಟನೇ ಕ್ಲಾಸಲ್ಲಿ ಸಾ ನಾವು ಪಾರ್ಟಿಸ್ಪೇಟ್ ಮಾಡಿದ್ದೇವೆ ನೃತ್ಯದಲ್ಲಿ ನಮ್ಮದು ಟೀಮ್ ಹೋಗಿತ್ತು ಕೋ ಅಂದರೆ ನಮ್ಮ ಶಾಲೆಯನ್ನು ಪ್ರತಿನಿಧಿಸಿ ಟೀಮ್ ಹೋಗಿತ್ತು ಅದರಲ್ಲಿ ಪ್ರತಿಭಾ ಕಾರಂಜಿಯದ್ದು ಸೆಲೆಕ್ಟ್ ಆಗಿದೆ ನೃತ್ಯ ಅದರಲ್ಲಿ ಮಾಡಿದ ನೃತ್ಯ ಅಂದ್ರೆ ಕರಗ ಕೋಲಾಟ ಮಾಡಿದ್ವಿ ಆನಂತರ ನೈಂತಲ್ಲಿ ನಾವು ಪ್ರತಿಭಾ ಕಾರಂಜಿಯಲ್ಲಿ ಮಾಡಿದ್ದು ಕಂಗೀಲು ನೃತ್ಯ ಅದಕ್ಕೆ ತರ್ಡ್ ಪ್ಲೇಸ್ ಸಿಕ್ಕಿತ್ತು ಆನಂತರ ನಾವು ಟೆಂತಲ್ಲಿ ಟೆಂತಲ್ಲಿ ಇರಲಿ ಹತ್ತನೇ ಕ್ಲಾಸಲ್ಲಿ ಇರಲಿಲ್ಲ ಆನಂತರ ಪಿಯುಸಿಯಲ್ಲಿ ಅಂದರೆ ಕಾಲೇಝ್ ಡೇ ಇರುವಾಗ ನೃತ್ಯ ಮಾಡಿದ್ದೆ ಅಂದರೆ ಬೇರೆ ಕಾಲೇಜ್ಗೆ ಹೋಗಿ ನೃತ್ಯ ಮಾಡಿರಲಿಲ್ಲ ಅಂದರೆ ಡಿಗ್ರಿಗೆ ಬಂದಾದ್ಮೇಲೆ ಕಾಲೇಜಲ್ಲೆಲ್ಲ ನ್ಯಾಕ್ ವಿಸಿಟ್ ಇರುವಾಗ ಡ್ಯಾನ್ಸ್ ಮಾಡಿದ್ವಿ ಅಂದರೆ ಕರಗ ಇದು ಯಕ್ಷಗಾನ ನೃತ್ಯ ಮಾಡಿದ್ವಿ ಆನಂತರ ಯಕ್ಷಗಾನ ನೃತ್ಯ ಮಾಡಿದ್ವಿ ಆನಂತರ ಇದು ಟಾಲೆಂಟ್ಸ್ ಡೇ ಇರುವಾಗ ಕರಗ ಕೋಲಾಟ ನೃತ್ಯ ಮಾಡಿದ್ದೆ ಅದಕ್ಕೆ ಪ್ರಥಮ ಬಹುಮಾನ ಸಿಕ್ಕಿತ್ತು ಆನಂತರ ಮೊನ್ನೆ ಇತ್ತೀಚೆಗೆ ಆದ ಇಂಟರ್ ಫ್ರೆಶ್ಟ್ ಕಾಲೇಜಲ್ಲಿ ಪಾರ್ಟಿಸ್ಪೇಟ್ ಮಾಡಿದ್ವಿ ನಮ್ಮ ಕಾಲೇಜ್ ಅಂದರೆ ಎಲ್ಲ ಕ್ಲಾಸಲ್ಲಿ ಎಲ್ಲ ಬಿ ಎ ಬಿಕಾಮ್ ಬಿ ಬಿ ಎ ಸೇರಿ ಎಲ್ಲ ಪಾರ್ಟಿಸ್ಪೇಟ್ ಮಾಡಿದ್ವಿ ಅಲ್ಲಿ ನಾವ್ ಯಾವುದೇ ಕಾಲೇಜಲ್ಲಿ ಕಾಂಪಿಟೇಷನ್ ಇರುವಾಗ ಪಾರ್ಟಿಸ್ಪೇಟ್ ಮಾಡ್ತೇವೆ ಅಂದರೆ ಡ್ಯಾನ್ಸ್ ಪಾರ್ಟಿಸ್ಪೇಟ್ ಡ್ಯಾನ್ಸ್ ನಾ ಜಾಸ್ತಿ ಹೋಗೋದು ಡ್ಯಾನ್ಸಿಗೆ ಡ್ಯಾನ್ಸಲ್ಲಿ ಜಾಸ್ತಿ ಪಾರ್ಟಿಸಿಪೇಟ್ ಮಾಡ್ತೇನೆ ಆನಂತರ ಆನಂತರ ಪ್ರೈಮರಿಯಲ್ಲಿ ಎಲ್ಲ ಕಾಲೇಜ್ ಕ್ಲಾ ಕಾಲೇಝ್ಗೆ ಇರೋ ಪ್ರೈಮರಿಯಲ್ಲೆಲ್ಲ ಪ್ರೈಮರಿಯಲ್ಲಿ ಇದು ಶಾಲೆ ದಿನಾಚರಣೆ ಇರುವಾಗ ಅಂದರೆ ಶಿಕ್ಷಕರ ದಿನಾಚರಣೆ ಮಕ್ಕಳ ದಿನಾಚರಣೆಯಲ್ಲಿ ಇರುವಾಗ ನೃತ್ಯ ಮಾಡ್ತಿದ್ವಿ ಅಂರೆದ ಕಾಲೇಜಲ್ಲಿ ಯಾವುದೇ ಫಂಕ್ಷನ್ ಆದರೂ ಸಹ ನಮ್ಮ ಕಡೆಯಿಂದ ಒಂದು ನೃತ್ಯ ಇರ್ತಿತ್ತು ಅಂದರೆ ಟೀಮಾಗಿ ನಾನು ಪ್ರೈಮರಿಯಿಂದ ಸಹ ಡಿಗ್ರಿ ತನಕ ಎಲ್ಲದರಲ್ಲಿ ಪಾರ್ಟಿಸ್ಪೇಟ್ ಅಂದರೆ ಡ್ಯಾನ್ಸಲ್ಲಿ ಜಾಸ್ತಿ ಪಾರ್ಟಿಸ್ಪೇಟ್ ಮಾಡಿದ್ದು ಮತ್ತೆ ಬೇರೆ ಅಷ್ಟು ಪಾರ್ಟಿಸ್ಪೇಟ್ ಮಾಡಿರಲಿಲ್ಲ ಸ್ಪೋರ್ಟ್ಸ್ ಅದರಲ್ಲೆಲ್ಲ ಜಾಸ್ತಿ ನಾನು ನೃತ್ಯಕ್ಕೆ ಹೋಗ್ತಿದ್ದೆ ಆನಂತರ ನಮ್ಮದೂ ಪ್ರೌಢ ಶ್ ನಮ್ಮ ನನ್ನ ಅಕ್ಕ ಸಹ ಕಲಿಸ್ತಾಳೆ ಡ್ಯಾನ್ಸ್ ಹಾಗೇ ನಾವು ಯಾವ